ನಮಸ್ತೆ ನಾನು ಜಿ ಎಸ್ ಬಿ ಸಮಾಜದವಳಾಗಿದ್ದರಿಂದ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬದ ವಿಶೇಷತೆಗಳು ಇವೆ ಹಾಗಾಗಿ ಅವುಗಳಿಗೆ ಬೇಕಾಗುವ ಅಡುಗೆಯನ್ನು ನಾನು ತಯಾರಿಸ್ತಿದ್ದೆ ಮನೆಯಲ್ಲಿ ಅದಕ್ಕಾಗಿ ಮನೆಯಲ್ಲಿ ಎಲ್ಲ ಥರದ ಅಂದರೆ ಅವ್ರಿಗೆ ಗೌರಿ ಗೌರಿಗೆ ತುಂಬ ಇಷ್ಟವಾದ ಅರಿವೆ ಸೊಪ್ಪು ಅದರ ಪಲ್ಯ ಹಾಗೆ ಗಣೇಶನಿಗೆ ಅಂದರೆ ಅದು ಮುಂಚಿನ ದಿನ ಮತ್ತು ಮರುದಿನ ಅಂತ ಎರಡು ದಿನ ಇದೆ ಹಾಗಾಗಿ ಗೌರಿ ಹಬ್ಬದ ದಿನ ಇದು ಸ್ವಲ್ಪ ಸ್ವಲ್ಪವಾಗಿ ತಯಾರಿಸಿ ಒಂದು ಹತ್ತು ಮಂದಿಗೆ ಆಗುವಷ್ಟು ಅಡುಗೆಯನ್ನು ನಾನು ಮನೆಯಲ್ಲಿ ಮಾಡುತ್ತಿದ್ದೆ ಹಾಗಾಗಿ ಆ ದಿನ ಬೆಳಗ್ಗೆ ಬೇಗನೇ ಎದ್ದು ಸ್ನಾನ ಮಾಡಿ ಎಲ್ಲ ಥರದ ತರಕಾರಿಗಳನ್ನು ಹಚ್ಚಿ ಅಂದರೆ ಗೌರಿ ಹಬ್ಬಕ್ಕೆ ಮುಖ್ಯವಾಗಿ ಒಂದನೆಯದಾಗಿ ಹಲಸಿನ ಎಲೆಯ ಕೊಟ್ಟಿಗೆ ಆಗಬೇಕು ಎರಡನೆಯದಾಗಿ ಪತ್ರೊಡೆ ಎಲೆಯ ಪತ್ರೊಡೆ ಆಗಬೇಕು ಮೂರನೆಯದಾಗಿ ಅರಶಿನ ಎಲೆಯ ಅರಶಿನ ಎಲೆಯ ಪತ್ರೊಡೆ ಅಂದರೆ ಗಟ್ಟಿ ಅದು ಇದೆಲ್ಲ ನೈವೇದ್ಯಕ್ಕಾಗಿ ಮಾಡುವುದು ಎಲ್ಲವು ಅಡುಗೆ ತಯಾರಿಸಿ ಅವಳಿಗೆ ನೈವೇದ್ಯ ಅಂದರೆ ಎಲೆ ಇಟ್ಟು ಅದರಲ್ಲಿ ಬಡಿಸಿ ಆನಂತರ ಪೂಜೆ ಮಾಡಿ ಮತ್ತೆ ಆ ಎಲೆಯನ್ನು ಬಂದ ಅತಿಥಿಗಳಿಗೆ ಕೊಡುವ ಕ್ರಮ ಇದೆ ಹಾಗಾಗಿ ಅದನ್ನೆಲ್ಲ ಮೊದಲೇ ತಯಾರಿಸಿಟ್ಟುಕೊಂಡು ಮತ್ತೆ ಪೂಜೆ ತಯಾರು ಮಾಡುವುದು ಅಂದರೆ ಆ ದಿನ ಹಬ್ಬದ ಅಡುಗೆ ಒಂದು ರೀತಿಯಾದರೆ ಇದನ್ನೆಲ್ಲ ಮಡಿ ಮೈಲಿಗೆಯಲ್ಲಿ ಮಾಡುವ ಸಾಂಪ್ರದಾಯ ಇದೆ ಹಾಗಾಗಿ ಸ್ವಲ್ಪ ಬೇಗನೇ ಎದ್ದು ಮೊದಲಿಗೆ ಸ್ನಾನ ಮಾಡಿ ಆ ದಿನ ಅಕ್ಕಿಯ ವಸ್ತುವನ್ನು ತಿನ್ನದೇ ರವೆಯಿಂದ ಮಾಡಿದ ಕೊಟ್ಟಿಗೆಯನ್ನು ತಿಂದು ಕೆಲಸ ಸುರು ಮಾಡುತ್ತೇನೆ ಕೆಲಸ ಶುರು ಮಾಡಿದಾಗ ಮೊದಲಿಗೆ ತೆಂಗಿನಕಾಯಿ ತುರಿದು ಒಂದು ಹತ್ತು ಹದಿನೈದು ತೆಂಗಿನಕಾಯಿ ತುರಿದಿಟ್ಟುಕೊಡಬೇಕು ಏಕೆಂದರೆ ಎಲ್ಲದಕ್ಕೂ ತೆಂಗಿನಕಾಯಿಯೇ ಮುಖ್ಯ ಪಂಚಕಜ್ಜಾಯದಿಂದ ಹಿಡಿದು ಪದಾರ್ಥ ಪಲ್ಯ ಪ್ರತಿಯೊಂದಕ್ಕೂ ತೆಂಗಿನಕಾಯಿ ಬೇಕಾಗಿರುವುದರಿಂದ ಅದನ್ನೆಲ್ಲ ತುರಿದು ಬೇರೆ ಬೇರೆಯಾಗಿ ಇವು ಇಷ್ಟಿಷ್ಟೇ ಆಗಬೇಕು ಪತ್ರೊಡೆಗೆ ಇಷ್ಟು ಪತ್ರೊಡೆಗೆ ಇಷ್ಟು ಮತ್ತು ಪದಾರ್ಥಕ್ಕೆ ಇಷ್ಟು ಅಂತ ಒಂದು ಐದಾರು ಥರದ ಪದಾರ್ಥಗಳು ಇದನ್ನೆಲ್ಲ ಮಾಡಬೇಕಾಗಿದೆ ಹಾಗಾಗಿ ಅದು ಸೌತೆಕಾಯಿಯದ್ದು ಒಂದು ಪಚ್ಚಡಿ ಮತ್ತು ಎಲ್ಲ ಥರದ ಅಂದರೆ ಒಂದು ಹತ್ತು ಹದಿನೈದು ರೀತಿಯ ತರಕಾರಿಗಳನ್ನು ಬೆರೆಸಿ ಅದರದ್ದೇ ಒಂದು ಪದಾರ್ಥ ಮತ್ತು ಅರಿವೆ ಸೊಪ್ಪಿನ ಪಲ್ಯ ಎಲ್ಲ ಮುಂಚಿನ ದಿನವೇ ತರಕಾರಿಗಳನ್ನು ತಂದು ಎಲ್ಲವನ್ನೂ ಬೇರೆ ಬೇರೆಯಾಗಿ ತೊಳೆದು ಎಲ್ಲವನ್ನೂ ತಯಾರು ಮಾಡಿಟ್ಟುಕೊಂಡು ಮರುದಿನ ಕೆಲಸ ಶುರು ಮಾಡುತ್ತೇನೆ ಹಾಗಾಗಿ ಅದನ್ನೆಲ್ಲ ಮಾಡುವಾಗ ಯಾವುದು ಬೇಕು ಯಾವುದು ಬೇಡ ಅಂತ ನೋಡಿಕೊಂಡು ಎಲ್ಲವನ್ನೂ ತಯಾರು ಮಾಡಿ ಆ ದಿನ ಬೆಳಗ್ಗೆ ಅನ್ನವೇ ಮಾಡಲಿಕ್ಕೆ ಬೇರೆ ಅನ್ನ ಮಾಡಲಿಕ್ಕೆ ಇಲ್ಲ ಹಾಗಾಗಿ ನಮಗೆ ಮನೆಗೆ ಪುರೋಹಿತರು ಬರುವಾಗ ಊಟಕ್ಕೆ ಮೊದಲು ರೆಡಿಯಾಗಬೇಕು ಊಟಕ್ಕೆ ಅಂದರೆ ದೇವರು ಮೊದಲು ಊಟ ಮಾಡಿ ಮತ್ತೆ ನಾವು ಊಟ ಮಾಡೋದು ಅದಕ್ಕಾಗಿ ಪದಾರ್ಥಗಳನ್ನು ಮೊದಲು ಮಾಡಿಟ್ಟುಕೊಳ್ಳಬೇಕು ಮಾಡುವಾಗ ಒಂದನೆಯದಾಗಿ ಎಲ್ಲ ಥರದ ತರಕಾರಿಗಳನ್ನು ಹಾಕಿ ಒಂದು ದೊಡ್ಡ ಪದಾರ್ಥ ಮತ್ತೊಂದು ಅರಿವೆ ಸೊಪ್ಪಿನ ಪಲ್ಯ ಮತ್ತೊಂದು ಪತ್ರೊಡೆ ಮತ್ತೊಂದು ಪತ್ರೊಡೆ ಮತ್ತೊಂದು ಸೌತೆಕಾಯಿ ಪಚ್ಚಡಿ ಮತ್ತೊಂದು ಹಾಗೆ ಎಷ್ಟೇ ಬಗೆ ಮಾಡಿದರು ದೇವರಿಗೆ ಇಷ್ಟನೇ ಆದರೆ ನಮಗೆ ಎಷ್ಟು ಸಾಧ್ಯ ಅಂದರೆ ನಾನು ಮಧ್ಯಮ ವರ್ಗದಿಂದ ಬಂದವಳಾಗಿದ್ದರಿಂದ ಒಂದು ನಮಗೆ ಸಾಧ್ಯವಿದ್ದಷ್ಟು ಥರ ನಾವು ಮಾಡೋದು ಹಾಗಾಗಿ ಎಲ್ಲವನ್ನೂ ಇದನ್ನು ಪ್ರತಿವರ್ಷವು ತಪ್ಪದೇ ಒಂದು ಮೂವತ್ತ ಐದು ವರ್ಷದಿಂದ ಮಾಡಿ ಕೊಂಡು ಬರುತ್ತಾ ಇದ್ದೆ ಇತ್ತೀಚೆಗೆ ಇವರು ತೀರಿಕೊಂಡ ನಂತರ ಈಗ ನನ್ನ ಮಕ್ಕಳು ಮಾಡುತ್ತಿದ್ದಾರೆ ಹಾಗಾಗಿ ಈ ಪದಾರ್ಥವನ್ನು ಹೇಗೆ ಮಾಡುವುದು ಅಂದರೆ ಒಂದು ಹತ್ತು ಹದಿನೈದು ಬಗೆಯ ತರಕಾರಿಗಳನ್ನು ಎಲ್ಲವನ್ನೂ ಬೇಯಿಸಿಟ್ಟುಕೊಂಡು ಅದಕ್ಕೊಂದು ಮಸಾಲೆ ಆ ಮಸಾಲೆ ಯಾವುದೆಂದರೆ ಉದ್ದಿನಬೇಳೆ ಮತ್ತೆ ಕೊತ್ತಂಬರಿ ಸ್ವಲ್ಪ ಮೆಂತ್ಯ ಇದನ್ನೆಲ್ಲ ಹುರಿದಿಟ್ಟುಕೊಳ್ಳಬೇಕು ಆಮೇಲೆ ಮೆಣಸನ್ನು ಸ್ವಲ್ಪ ಬೇರೆಯಾಗಿ ಹುರಿದಿಟ್ಟುಕೊಳ್ಳಬೇಕು ಅದನ್ನು ಮಾಡಿ ಮತ್ತೆ ತೆಂಗಿನಕಾಯಿ ನಾವು ಮೊದಲೇ ತುರಿದಿಟ್ಟುಕೊಂಡದ್ದು ಇರುತ್ತದೆ ಅದು ಎಲ್ಲವನ್ನೂ ಹಾಕಿ ಒಂದು ಮಸಾಲೆ ಕಡೆಯುವುದು ಮಸಾಲೆ ಕಡೆದು ಸ್ವಲ್ಪ ಗಟ್ಟಿಯಾದ ಮಸಾಲೆ ಇದಕ್ಕೆ ಹಾಗಾಗಿ ಪದಾರ್ಥವು ಸುಕ್ಕ ಸುಕ್ಕವಾಗಿ ಸ್ವಲ್ಪ ಟೇಸ್ಟಾಗ್ತದೆ ಯಾಕೆಂದ್ರೆ ಎಲ್ಲ ಥರದ ತರಕಾರಿ ಹಾಕಲಿಕ್ಕೆ ಇದೆ ಅದಕ್ಕೆ ಹಾಗಾಗಿ ಆ ತರಕಾರಿಗಳನ್ನು ಹಾಕಿ ಮಾಡಿದ್ದರಿಂದ ಅದೊಂದು ರೀತಿಯ ರುಚಿಕರವಾಗಿ ಆ ಪದಾರ್ಥ ಇರ್ತದೆ ಮತ್ತೊಂದು ಅರಿವೆ ಸೊಪ್ಪಿನ ಪಲ್ಯವೊಂದು ಸಪೂರವಾಗಿ ಕೊಚ್ಚಿ ಅದಕ್ಕೆ ಒಂದು ದೊಡ್ಡ ಒಗ್ಗರಣೆಯನ್ನು ಇಟ್ಟು ಹರಿವೆ ಸೊಪ್ಪಿನ ಪಲ್ಯವನ್ನು ಒಂದು ಮಾಡುತ್ತೇವೆ ಮತ್ತೆ ಪಚ್ಚಡಿ ಪಾ ಸೌತೆಕಾಯಿ ಪಚ್ಚಡಿ ಅಂದರೆ ತೆಕ್ಕರೆ ಅಂತ ಹೇಳ್ತಾರೆ ಅದನ್ನು ತುರಿದು ಅದಕ್ಕೆ ಒಂದು ನಾವು ಡೈಲಿ ಇಡ್ಲಿಗೆ ಮಾಡುವ ಚಟ್ನಿ ಅಂದರೆ ತೆಂಗಿನಕಾಯಿ ಸ್ವಲ್ಪ ಹಸಿಮೆಣಸು ಮತ್ತೆ ಸ್ವಲ್ಪ ಶುಂಠಿ ಮತ್ತೆ ಸ್ವಲ್ಪ ಸಾಸಿವೆ ಇಷ್ಟನ್ನು ಹಾಕಿ ಕಡೆದು ಚಟ್ನಿ ಮಸಾಲೆ ಕಡೆದು ಇದನ್ನು ಅದಕ್ಕೆ ಬೆರೆಸಿದರೆ ಸೌತೆಕಾಯಿ ಪಚ್ಚಡಿ ರೆಡಿಯಾಗ್ತದೆ ಮತ್ತೊಂದು ಟೊಮೆಟೊ ಸಾರು ಮತ್ತೊಂದು ಪಾಯಸ ಮತ್ತೊಂದು ಚಪ್ಪೆ ಪಾಯಸ ಇಷ್ಟನ್ನೆಲ್ಲ ಮಾಡಬೇಕು ಆ ದಿನ ಗೌರಿ ಹಬ್ಬದ ಅಡುಗೆ ಇದೆಲ್ಲ ಮರುದಿನ ಗಣೇಶ ಹಬ್ಬದ ಅಡುಗೆ ಇನ್ನೂ ಬೇರೆಯಾಗಿರುತ್ತದೆ ಹೇಳಲಿಕ್ಕೆ ಹೋದರೆ ತುಂಬ ಆಗುತ್ತದೆ ಆದುದರಿಂದ ನಾನು ಇಷ್ಟರಲ್ಲಿ ನಿಲ್ಲಿಸ್ತೇನೆ ಥ್ಯಾಂಕ್ ಯು ಉಂದೆ ಯಾನ್ ಕೈದ್ ಮಲ್ತೆ